ಹಲೋ ವೆಂಕಟೇಶಪ್ಪ ಅರಾಮ ಏನಪ್ಪ ಏಯ್ ಹಿಂಗೇ ನಮ್ಮ ಮನ್ಯಾಗೆ ಒಂದು ಕಾರ್ಯಕ್ರಮ ಇತ್ತಪ್ಪ ಅದಕ್ಕೆ ಕರ್ಯೋಣಂತ ಫೋನ್ ಮಾಡಿದೆ ಹಿಂಗೇ ನಮ್ಮ ತಮ್ಮನ ಮಗಂದು ನಾಮಕರ್ಣ ಇತ್ತು ವಕ್ಲು ಇಡೋದು

ಆಂ ನೀವು ಕೂಡ ಎಲ್ಲ ನಿಮ್ಮ ಕುಟುಂಬದೋರ್ನ ಎಲ್ಲರನ್ನು ಕರ್ಕೊಂಬರ್ಬೇಕಪ್ಪ ಆಂ ಸೋಮ್ವಾರ ಐತಪ್ಪ ಇಪ್ಪತ್ತೈದನೇ ತಾರೀಖಿಗೆ ಹಾಂ ಇಲ್ಲೇ ನಮ್ಮ ಮನೆ ಹತ್ರನೇ ಹಾಂ ನಮ್ಮ ಮನೆ ಹತ್ರನೇ ಮಾಡ್ತೀವಿ ಏನು ಮತ್ತೆ ಹಂಗೆ ಅವರೆಲ್ಲ ಬೀಗರೆಲ್ಲ ಬರ್ತಾವಪ್ಪ ಮತ್ತು ಸ್ವಲ್ಪ ಎಲ್ಲ ಒಂದು ದೊಡ್ಡ ರೀತ್ಯಾಗಿ ಮಾಡಣ ಅಂದರು ಅದಕ್ಕಾಗಿ ಎಲ್ಲರನ್ನು ಕರ್ಯಾಕ್ ಬಿಟ್ಟೀವಿ ಹಾಂ ಎಲ್ಲ ಗ್ರ್ಯಾಂಡಾಗಿ ಮಾಡಬೇಕಂತ ಹಾಂ ಬರಬೇಕಪ್ಪ ಹಾಂ ಇದೇ ಪಸ್ಟು ಹಾಂ ಬರ್ಬೇಕು ಮತ್ತೆ ಎಲ್ಲರನ್ನು ಕರ್ಕಂಡ್ ಮನ್ಯಾಗೆ ಎಲ್ಲರ್ನ ಹಾಂ ಹಾಂ ಆಂ ಆಂ ಸರಿ ಸರಿ ಬರ್ರಿ ಹಂಗಾರೆ ಏಯ್ ಎಲ್ಲ ಅರಾಮ ಇದಾರ ಆಂ ಹಾಂ ಬನ್ರಿ ಹಂಗೆ ಮಾತಾಡಣ ಬನ್ರಿ

ಆಯ್ತು ಆಯ್ತು